ನನಗೆ ಎಲ್ಲ ಪುಸ್ತಕಗಳನ್ನು ಓದಲು ತುಂಬ ಇಷ್ಟ ಅದ್ರಲ್ಲೂ ವಿವಿಧ ರೀತಿಯ ವಿಶೇಷವಾಗಿರುವ ಪುಸ್ತಕಗಳನ್ನು ಓದಲು ತುಂಬ ಇಷ್ಟ ಅದರಲ್ಲಿ ಭೌತಿಕ ಪುಸ್ತಕಗಳು ಎಂದರೆ ನನಗೆ ತುಂಬ ಇಷ್ಟ ಭೌತಿಕವಾಗಿ ಯಾವ ರೀತಿಯಲ್ಲಿ ಇರುತ್ತವೆ ಹೇಗೆ ಎಂಬುದು ನನಗೆ ತಿಳಿದುಕೊಳ್ಳುವುದು ಹೆಚ್ಚು ಉತ್ಸಾಹಕಾರಿಯಾಗಿರುತ್ತದೆ ಇನ್ನು ಎಲೆಕ್ಟ್ರಾನಿಕ್ ಅವುಗಳ ಕೆಲಸ ಹೇಗೆ ಮಾಡುತ್ತದೆ ಅವುಗಳ ಚಲನೆವಲನೆಗಳನ್ನು ಹೇಗೆ ನಾವು ನೋಡಬಹುದು ಎಂದು ಬುಕ್ಕಿನ ಮುಖಾಂತರ ಓದಿ ತಿಳಿದುಕೊಳ್ಳಬಹುದು ಇನ್ನು ಆಡಿಯೋ ಪುಸ್ತಕಗಳನ್ನು ತುಂಬ ಕೇಳಿದ್ದೇನೆ ಅವುಗಳಲ್ಲಿ ಬರುವ ಅಂತಹ ಆಡಿಯೋ ಗಳನ್ನು ನಾವು ಪುಸ್ತಕಗಳ ಮೂಲಕ ಕೇಳಬಹುದಾಗಿದೆ ನನಗೆ ಇರುವ ಪುಸ್ತಕಗಳಲ್ಲಿ ತುಂಬ ಆಡಿಯೋ ಪುಸ್ತಕಗಳು ಸಹ ಇದೆ